ಹೆಲೋ ತನಿಷನಾ ನೀವು ಜಾಬ್ ಅಪ್ಲೈ ಮಾಡಿದ್ರಾ ನಮ್ಮ ಹತ್ತಿರ

ನೀವೇನ ಜಾಬ್ ಅಪ್ಲೈ ಮಾಡಿದ್ದು ನಮ್ಮ ಹತ್ತಿರ ನಿಮ್ಮ ಫುಲ್ ನೇಮ್ ಹೇಳಿ ಹ್ಞೂ ನಿಮಗೆ ಜಾಬ್ ಅಪ್ಲೈ ಮಾಡೋದಿದೆ ಅಂದ್ರೆ ನೀವು ಸ್ವಲ್ಪ ಕ್ರೈಟೀರಿಯಾಸ್ ನೋಡಬೇಕಾಗುತ್ತೆ ನಮ್ಮ ಕಂಪ್ನಿಯಲ್ಲಿ ನಮ್ಮ ಕಂಪ್ನಿನಾಗೆ ಏನೇನು ಇದೆ ನೀವೆಲ್ಲ ಅದು ಫುಲ್ ಫಾಲೋ ಮಾಡಬೇಕಾಗ್ತದ್ರೀ ಬೈ ದ ವೇ ನಿಮ್ಮ ಕ್ವಾಲಿಫಿಕೇಷನ್ಸೆಲ್ಲ ಏನು ಇದೇರಿ ನಿಮ್ಮದು ಇಂಜಿನಿಯರಿಂಗು ಯಾವ ಬ್ರಾಂಚ್ನಲ್ಲಿತ್ತು ಓಕೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಝೈನ ಅದ್ರಲ್ಲಿ ಏನಂತಾರೆ ಯಾವ ಲಾಂಗ್ವೇಜಲ್ಲಿ ನೀವು ಭಾಳ ಪಫೆಕ್ಟಾಗಿ ಇದ್ದೀರಿ ಲೈಕ್ ಸಿ ಪ್ಲಸ್ ಪ್ಲಸ್ ಜಾವಾ ಓಕೆ ಹ್ಞೂ ನಮ್ಮ ಕಂಪ್ನೀನೇ ಯಾಕೆ ಚೂಸ್ ಮಾಡಿದೀರಿ ನೀವು ನಿಮ್ಮ ಯಾರಾದರು ಕಝಿನ್ಸಾ ಯಾರಾದರು ಇದ್ದಾರ ನಮ್ಮ ಹತ್ತಿರ ಕಲೀಗ್ಸ್ ಆಂ ನೀವು ಮತ್ತೆ ಎಲ್ಲಿ ಯಾವಾಗಾದರೂ ಕಂಪ್ನೀಸಿಗೆ ಜಾಬ್ ಇಂಟರ್ವ್ಯೂವ್ಸಿಗೆ ಹೋಗಿದ್ದೀರಾ ಮತ್ತು ನಿಮಗೆ ಯಾಕೆ ಅದು ಹಿಡಿಸ್ಲಿಲ್ವಾ ನಮ್ಮದೇ ಕಂಪ್ನಿ ಯಾಕೆ ಚೂಸ್ ಮಾಡಿದೀರಿ ನಿಮ್ಮದು ನೇಟಿವ್ ಯಾವುದು ಹೌದಾ ಓಕೆ ಓಕೆ ಅಂದರೆ ನಾನು ಕ್ರೈಟೀರಿಯಸ್ ಎಲ್ಲ ಒಂದು ಸರ್ತಿ ನೋಡಿಕೊಂಡು ನಿಮಗೆ ಇನ್ನೊಂದು ಇನ್ನೊಮ್ಮೆ ಇನ್ಫಾರ್ಮ್ ಮಾಡ್ತೀನಿ ಎಲ್ಲ ನೋಡ್ತೀನಿ ಹಾಂ ಒಂದು ವೇಳೆ ನೀವು ಆನ್ ಆನ್ಲೈನು ಇಂಟರ್ವ್ಯೂನಾಗೆ ಸೆಲೆಕ್ಟ್ ಆದಿರಿ ಅಂದ್ರೆ ನಾವು ಇಲ್ಲಿ ಒಂದು ಬ್ಯಾಂಗ್ಳೂರ್ನಾಗೆ ಒಂದು ಆಫ್ಲೈನ್ ಇಂಟರ್ವ್ಯೂ ಇಡ್ತೀವಿ ಸೊ ನೀವು ಅವಾಗ ಬಂದು ಇಲ್ಲಿ ಇಂಟರ್ವ್ಯೂ ಕೊಟ್ಟಮೇಲೆ ನಿಮಗೆ ಏನಂತ ನಾವು ಹೇಳ್ತೀವಿ ಕನ್ಕ್ಲ್ಯೂಷನ್ ಆಯ್ತ ಹಾಂ ಆಯ್ತು ಆಯ್ತು ಹಾಂ ರೀ ಮೇಲಿಗೆ ಹಾಕ್ತೀನಿ ನಿಮ್ದು